ನಮ್ಮ ಭಾರತದಲ್ಲಿ ಈವಾಗ ಶಿಕ್ಷಣ ವ್ಯವಸ್ಥೆ ಒಂದು ತಕ್ಕಮಟ್ಟಿಗೆ ಇದೆ ಅಂತಾಲೇ ಹೇಳ್ಬೋದು ಯಾಕೆಂದರೆ ಈವಾಗ ಮುಂಚೆಲ್ಲ ನೀವು ಹೋಲಿಸ್ಕೊಂಡು ನೋಡಿದರೆ ಈವಾಗಿನ ಜನ್ರೇಷನ್ಗೂ ಮತ್ತೆ ಮುಂಚಿನ ಜನ್ರೇಷನ್ಗೂ ನೀವು ಎಜುಕೇಷನ್ನ ಹೋಲ್ಸಿದ್ರೆ ಆವಾಗೆಲ್ಲ ತುಂಬನೇ ಕಡಿಮೆ ಸೌಲಭ್ಯಗಳಿರ್ತಿತ್ತು ಯಾಕೆಂದರೆ ಈವಾಗ ನೋಡಿ ನೀವು ಸಿಟಿಗಳಲ್ಲಿ ಮಾತ್ರ ಆವಾಗೆಲ್ಲ ಒಳ್ಳೆ ಕಾಲೇಜು ಒಳ್ಳೆ ಸ್ಕೂಲ್ಗಳು ಸಿಕ್ತಾಯಿತ್ತು ಹಳ್ಳಿಗಳ ಸೈಡ್ ಯಾವುದೇ ರೀತಿ ಸೌಲಭ್ಯಗಳಿರ್ತಿರಲಿಲ್ಲ ಅಲ್ಲಿನ ಗೋರ್ಮೆಂಟು ಒಂದು ಗೋರ್ಮೆಂಟ್ ಸ್ಕೂಲ್ಗಳು ಒಂದು ಒಂದು ಚೆನಾಗಿರ್ತಿರಲಿಲ್ಲ ಯಾಕೆಂದರೆ ಅಲ್ಲಿನ ಮಕ್ಕಳುಗಳಿಗೆ ಒಂದು ಕೂತ್ಕೊಳ್ಳೋಕೆ ಒಂದು ಡೆಸ್ಕ್ ಇರ್ತಿರಲಿಲ್ಲ ಒಂದೊಳ್ಳೆ ಬೋರ್ಡ್ ಇರ್ತಿರಲಿಲ್ಲ ಒಳ್ಳೆ ಸ್ಕಿಲ್ಡ್ ಟೇಚರ್ಸ್ಗಳು ಬರ್ತಿರಲಿಲ್ಲ ಈ ರೀತಿ ತುಂಬನೇ ತೊಂದರೆನೇ ಅನುಭವಿಸ್ತಿದ್ರು ಆದರೆ ಈವಾಗೆಲ್ಲ ಹಂಗಲ್ಲ ಈವಾಗೆಲ್ಲ ಗೋರ್ಮೆಂಟ್ ತುಂಬನೇ ಎಚ್ಚೆತ್ತುಕೊಂಡು ಪ್ರತಿ ಹಳ್ಳಿಗಳಲ್ಲೂ ಈವಾಗೊಂದು ಗೌರ್ಮೆಂಟ್ ಶಾಲೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಒಂದೊಳ್ಳೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಿದ್ದಾರೆ ಇದು ಒಂದು ಖುಷಿಯ ಸುದ್ದಿ ಅಂತಲೇ ಹೇಳ್ಬೋದು ಮತ್ತು ಈ ಬೇರೆ ರಾಷ್ಟ್ರಗಳಲ್ಲೆಲ್ಲ ನಾವು ಹೋಲಿಸ್ಕೊಂಡು ಮಾತಾಡ್ತೀವೆಂದರೆ ನಮ್ಮ ಭಾರತ ದೇಶ ಈವಾಗೊಂದು ಒಂದು ಪ್ರೊಗ್ರೆಸಿಂಗ್ ನೇಷನ್ ಮತ್ತೆ ಡೆವಲಪಿಂಗ್ ನೇಷನ್ ಇದರಲ್ಲಿ ನಡೀತಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬೇರೆ ಹೊರ ಹೊರ ರಾಷ್ಟ್ರಗಳೆಲ್ಲ ತುಂಬನೇ ಒಂದು ಟೆಕ್ನಾಲಜಿಯಲ್ಲಿ ಮುಂದೆ ಇದ್ದಾರೆ ಮತ್ತು ಅವರು ಮಕ್ಕಳುಗಳಿಗೆ ಎಜುಕೇಷನ್ ಸಿಸ್ಟಮಲ್ಲು ಒಂದು ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅಲ್ಲಿ ಅವರು ಅಲ್ಲೂ ಕೂಡ ತುಂಬನೇ ಎಲ್ಲ ಸೌಲಭ್ಯ ಮಾಡಿಕೊಡ್ತಾರೆ ಆದರೆ ನಮ್ಮ ಭಾರತ ದೇಶದಲ್ಲಿ ಏನಾಗುತ್ತೆ ಅಂದರೆ ತುಂಬನೇ ಬಹುದೊಡ್ಡ ಜನಸಂಖ್ಯೆ ಇರೋದರಿಂದ ಎಲ್ಲರಿಗೂ ಎಲ್ಲ ವ್ಯವಸ್ಥೆ ಮಾಡ್ಕೊಡೋದು ತುಂಬ ಕಷ್ಟ ಆಗ್ತಿತ್ತು ಹಿಂದೆ ಎಲ್ಲ ಈವಾಗೆಲ್ಲ ಹಂಗೆಲ್ಲ ಇಲ್ಲ ಈವಾಗ ಪ್ರತಿಯೊಬ್ಬರಿಗೂ ಒಂದು ರೈಟ್ ಟು ಎಜುಕೇಷನಂತ ಪ್ರತಿಯೊಬ್ಬರಿಗೂ ಶ್ ಶಾಲೆ ಕಾಲೇಜುಗಳಿಗೆ ಹೋಗೋಕ್ಕೆ ತುಂಬ ಸೌಲಭ್ಯಗಳು ಮಾಡ್ಕೊಡ್ತಾರೆ ಈವಾಗ ಹಳ್ಳಿಗಳಿಗೆಲ್ಲ ಬಸ್ಸು ಟ್ರಾನ್ಸ್ಪೋರ್ಟೇಶನ್ಗಳನ್ನ ಸರ್ಕಾರದವರು ಮಾಡ್ಕೊಡ್ತಾರೆ ಆದ್ದರಿಂದ ಹಳ್ಳಿ ಸೈಡಿಂದ ಇಲ್ಲಿ ಬಂದು ಇಂಜಿನಿಯರಿಂಗು ಮೆಡಿಕಲ್ಲು ಡಿಗ್ರಿ ಈ ರೀತಿ ಪ್ರತಿಯೊಂದು ಮಕ್ಕಳುಗಳು ಓದಬಹುದಂದ್ಬಿಟ್ಟು ಬಸ್ಸುವೇ ಫೆಸಿಲಿಟಿ ಮಾಡ್ಕೊಡ್ತವ್ರೆ ಇದು ಒಂದು ನಮ್ಮ ಭಾರತೀಯ ಜನತೆಗೆ ಒಂದು ಖುಷಿಯ ಸುದ್ದಿ ಅಂತಲೇ ಹೇಳ್ಬೋದು ಮತ್ತು ಆದಷ್ಟು ಇನ್ನೂ ಸುಧಾರಣೆ ಆಗಬೇಕಿದೆ ಏನೆಂದರೆ ಈವಾಗ ನೋಡಿ ನೀವು ಗೋರ್ಮೆಂಟ್ ಇವು ಗೋರ್ಮೆಂಟ್ ಶಾಲೆಗೆ ಒಳ್ಳೊಳ್ಳೆ ಟೀಚರ್ಸ್ಗಳನ್ನ ಹಾಕಬೇಕು ಒಳ್ಳೆ ಬಾತ್ರೂಮು ಟಾಯ್ಲೆಟು ಈ ರೀತಿ ಕಟ್ಟಿಸ್ಕೊಟ್ಟಾಗ ಹಳ್ಳಿ ಮಕ್ಕಳುಗಳು ಕೂಡ ಅಲ್ಲಿ ಶಾಲೆವರೆಗೂ ಕಲೀಬಹುದು ಆ ನಂತರ ಅವರು ಸಿಟಿಗೆ ಬಸ್ಗಳ ಮೂಲಕ ಬಂದು ಒಂದು ಇಂಜಿನಿಯರಿಂಗ್ ಕಾಲೇಜು ಒಂದು ಮೆಡಿಕಲ್ ಕಾಲೇಜಿಗೆ ಸೇರಿಸಿ ಅವ್ರ ವಿದ್ಯಾಭ್ಯಾಸವನ್ನು ಅವ್ರು ಮುಂದುವರಿಸ್ಬೋದು ಆದಷ್ಟು ಇನ್ನೂ ಸುಧಾರಣೆ ಆಗಬೇಕಿದೆ ಆದಷ್ಟು ಇದನ್ನು ಬೇಗ ಮಾಡಿದಷ್ಟು ನಮ್ಮ ಸಮಾಜಕ್ಕೆ ಒಳ್ಳೇದು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ